ಹಾಂ ಕಟ್ಕಿ ಅಡ್ಡರೆ ಹೇಳಿ ರೀ ಫರ್ನಿಚರ್ ಕಟ್ಕಿ ಬೇಕು ರೀ ಈಗ ನಂಬಲ್ಲ ಅವ ನೋಡ್ರೀ ನಿಮ್ಗೆ ಪಬ್ಲ್ ಇದಾವ ಬೇನ್ದವ ಸಾಗ್ವಾನಿದ್ ಬಿ ಅವ ನಿಮ್ಗೆ ಯಾವ ಬೇಕು ಅಂದ್ರೆ ಮೂರು ನಾಲ್ಕು ಕ್ವಾಲಿಟಿ ಅವ ನಿಮ್ಗೆ ಯಾವ ಬೇಕು ಅಂದ್ರೆ ಅವ ಸಿಗ್ತವೆ ರೀ ಅವ ಹಾಂ ನಿಮ್ಗೆ ಎಲ್ಲ ಥರದ್ ಸಿಗ್ತವೆ ರೀ ನಿಮ್ಗೆನ ಸಾಗ್ವಾನಿ ಬೇಕಾ ಅಥ್ವ ಬೆಂದ ಬೇಕಾ ಏನು ಬಬ್ಲಿವ್ ಬೇಕಾ ಸಾಗ್ವಾನಿದ ಬೇಕು ರೀ ಸಿಗ್ ಸಿಗ್ತಾವ ರೀ ಸೈಝ್ ಏನು ಹಾಂ ಹತ್ ಹತ್ತಿರ ಅಂದರೆ ಏನು ಡೋರ್ ಬೇಕಾ ವಿಂಡೊ ಬೇಕಾ ಏನು ಬೇಕು ಡೋರಿನ ಕಟ್ಕೀ ಸೈಝ್ ಇಲ್ಲಿಲ್ಲ ಹಿಂಗೆ ತೀನ್ ಚಾರ್ ಬೇಕಾ ಚಾರ್ ಪಾಂಚ್ ಬೇಕಾ ಪಾಂಚ್ ಚೆ ಬೇಕಾ ಹಿಂಗೆ

ಎಷ್ಟು ಬೇಕು ಅವು ಇಲ್ಲ ಹಿಂಗೆ ಮಂದಂದಗೆ ಮಂದಂದಗೆ ಚಾರ್ ಇಂಚ್ ಬೇಕಾ ಏನು ತೀನ್ ಇಂಚ್ ಬೇಕಾ ಏನು ಚೇ ಇಂಚ್ ಬೇಕಾ ಚಾರ್ ಚೇ ಬೇಕಾ ಮೇ ಮೇನ್ ಮೇನ್ ಡೋರ್ ಆ ಥರದ ಅಥ್ವ ಒಳಗೆ ಮನಿಗಿಂದ ಡೋರ್ ಅವನಾ ಮೆಟ್ ಹಾಂ ಕಿಟ್ಕಿ ಪಟ್ ಅಂದ್ರೆ ತೀನ್ ಅಡೆ ಬರ್ತಾವ ರೀ ಹಾಂ ಹಾಂ ಹಾಂ ಆಯ್ತು ರೀ ಟೆನ್ಷನ್ದಾಗ ಬುಡಿ ಎಲ್ಲ ಶಿಗ್ತಾವ ರೀ ಶಿಗ್ತಾವ ಅವ ನೋಡಿ ರೀ ಟೆನ್ ಫೀಟ್ ಲೆಕ್ದಾಗ ಶಿಗ್ತಾವ ನಿಮ್ಗ ಏನ್ರ ಕಮ್ ಹೆಚ್ಚ ಮಾಡಿ ನಾನು ನಿಮ್ಗೆ ಕೊಡ್ತೀವಿ ಬರ್ರಿ ಹಾಂ ಹಾಂ ಈಗ ಒಂದಕಾ ಸಳ್ಚೆರ್ ಸಳ್ಚೆರ್ ಬೆನ್ಫಿಟ್ ಐತದ್ರಿ ಅದು ನಿಮ್ಗ್ ಏನ್ರ ಕಮ್ಮ ಹೆಚ್ಚ ಮಾಡ್ ನಾನು ನಿಮ್ಗ ಕೊಡ್ತೇವೆ ಬರ್ರಿ ನಿಮ್ಗ ವಾಪಸ್ ಕಳ್ಸಲ್ಲ ರೀ ಇಲ್ಲ ಇಲ್ಲ ಇಲ್ಲ ಇಲ್ಲ ಪ್ಯುವರ್ ಸಾಗ್ವಾನ್ ಇರ್ತವ ರೀ ಹಂಗಾ ಇದು ಮಾಡಕ್ಕೆ ಬರಲ್ಲ ನಾವು ನಮ್ಮ ಗಿರಾಕಿ ಮಾಡ್ತಿಂತವ ನಮ್ಗೆ ನಮ್ಗ ಬೆಳ್ಸೋದು ಇಲ್ಲಿ ಇಲ್ಲ ಇಲ್ಲಿಲ್ಲ ಆ ಥರ ಏನು ಬಿ ಇಲ್ರಿ ನಮ್ಗ ಉಳ್ಸೋದು ನಮ್ಗ ನಾವು ಕಸ್ಟಮರಿಗೇ ನಿಮ್ಮ ಹೆಸ್ರ್ ಬೆಳ್ಸಿ ಉಳ್ಸಿ ಬೆಳ್ಸುದ ಅಂತ ಇಲ್ರಿ ಹಂಗೇನು ಬಿ ದೋಕ ಪೀಕ ಏಮಿ ಇಲ್ಲ ನೀವು ಬರ್ರಿ ನಾಳೆ ಬರ್ರಿ ಹಾಂ ಆಯ್ತು ಆಯ್ತು ಸರಿ ಓಕೆ ನಾಳೆಗೆ ಹನ್ನೊಂದು ಗಂಟೆಗೆ ಬರ್ರಿ